ಹತ್ತೊಂಬತ್ತು ಜನವರಿ ಒಂದು ಸಾವಿರದ ಒಂಬತ್ನೂರ ತೊಂಬತ್ತಾರು ಇಪ್ಪತ್ತೈದು ನವೆಂಬರ್ ಒಂದು ಸಾವಿರದ ಒಂಬತ್ನೂರ ತೊಂಬತ್ಮೂರು ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಹನ್ನೊಂದು ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಹದಿಮೂರು ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ತೊಂಬತ್ತು